ನಿರ್ದಿಷ್ಟವಾಗಿ ಒಂದು ಸಂಗೀತ ಕಚೇರಿಯಲ್ಲಿ ಅಥವಾ ಒಂದು ದೊಡ್ಡ ಪ್ರಸಂಗದಲ್ಲಿ ಉಪಸ್ಥಿತರಾಗಿರುವ ಉದ್ದೇಶಕ್ಕಾಗಿಯೇ ನೀವು ಯಾವಾಗಲಾದರೂ ಪ್ರವಾಸವನ್ನು ಕೈಗೊಂಡಿದ್ದೀರಾ ಹೌದು ನಾನು ಒಂದು ದೊಡ್ಡ ಪ್ರಸಂಗದಲ್ಲಿ ಉಪಸ್ಥಿತರಾಗಿದ್ದೇನೆ ಈಗ ನಂದು ಏನದು ಒಂದು ಕಾಲೇಜ್ನಾಗೆ ಇವೆಂಟ್ ಇತ್ತು ಅದು ಇಲ್ಲಿದ್ದಿದ್ದಿಲ್ಲ ಅದು ಹೈದ್ರಾಬಾದ್ದಾಗಿತ್ತು ಸೊ ನಾನು ಏನು ಟ್ರೇನ್ನಿಂದ ಏನು ಟ್ರಾವೆಲ್ ಮಾಡ್ಕೊಂಡೆ ಟ್ರೇನ್ನಿಂದ ಟ್ರಾವಲ್ ಮಾಡ್ಕೊಂಡಾಗ ಅಲ್ಲಿ ಚೆಂದ ಇತ್ತು ನಂಗೆ ಕಂಫರ್ಟೇಬಲ್ ಇತ್ತು ನಾನು ಚೆಂದ ಪ್ರವಾಸ ಮಾಡಿ ಅಲ್ಲಿ ಕಾಲೇಜಿಗೆ ಮುಟ್ಟಿದೆ ಕ ಕಾಲೇಜಿಗೆ ಮುಟ್ದಾಗ ಅಲ್ಲಿ ಚೆಂದ ಇತ್ತು ಎಲ್ಲರೂ ಎಲ್ಲರು ಪ್ರೆಸೆಂಟ್ ಇದ್ರು ನನ್ನಂತೆ ಇಲ್ಲ ಎಲ್ಲ ಬೇರೆ ಬೇರೆ ಕಡೆಯವ್ರು ಭೀ ಬಂದಿದ್ರು ಅಲ್ಲಿ ಒಂದು ದೊಡ್ಡದು ಇವೆಂಟೇ ನಡೀತಿತ್ತು ಅದು ಒಂದು ಡ್ಯಾನ್ಸ್ ಇವೆಂಟ್ ಇತ್ತು ನಮ್ಮ ಕಾಲೇಜ್ದು ಅದು ಅದು ತೋಲ ಚೆಂದ ಇತ್ತು ಎಲ್ಲಾ ಕಾಲೇಜ್ದವರಾಗಲಿ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಎಲ್ಲ ಬೇರೆ ಬೇರೆ ಕಡೆಯವರು ಭೀ ಬಂದು ಅಲ್ಲಿ ಪ್ರೆಸೆಂಟ್ ಇದ್ದಿದ್ರು ಮತ್ತು ಎಲ್ಲರು ಕೊರಿಯೋಗ್ರಾಫರ್ಸ್ ಆಗಲಿ ಯಾ ಚೆಂದ ಫೇಮಸ್ ಯಾರ್ಯಾರು ಡಾನ್ಸ್ ಮಾಡ್ತಾರೋ ಅವ್ರೂ ಪ್ರೆಸೆಂಟ್ ಇದ್ದಿದ್ರು ಅಲ್ಲೆಲ್ಲ ಅಲ್ಲೆಲ್ಲ ಪ್ರೆಸೆಂಟ್ ಇದ್ದಾಗ ಅದು ಒಂದು ಎಲ್ಲಾ ಚೆಂದ ಅಲ್ಲಿ ಇದ್ರೆ ಡೆಕೋರೇಷನ್ ಹೇಗಿತ್ತು ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ಸ್ ಆಗಲಿ ಅಲ್ಲಿಂದು ಒಂದು ಒಂದು ವಸ್ತು ಎಷ್ಟು ಚೆಂದ ಇತ್ತು ಅಂದರೆ ನಮಗೆ ನೋಡಿದ್ರೆ ಅಪ್ಪಾ ಎಷ್ಟು ದೊಡ್ಡ ಇವೆಂಟ್ ನಡೀಲತ್ತದೆ ನಮಗೆಯೂ ಚೆಂದ ಅನ್ನಿಸ್ತು ಅಲ್ಲಿದ್ದೆಲ್ಲ ಹಿಂಗೆ ಒಂದು ಒಂದು ವಸ್ತು ಒಂದು ಒಂದು ಹಿಂಗೆ ಬಲೂನ್ಸ್ ಆಗಲಿ ಡೆಕೋರೇಷನ್ದು ಇದು ಆಗಲಿ ಮ್ಯೂಸಿಕ್ ಅಲ್ಲಿಂದ ಲೈಟಿಂಗ್ಸ್ ಡಿಸ್ಕೋ ಲೈಟ್ ಆಗಲಿ ಮತ್ತು ತೋಲ ತೋಲ ಜನ ಬಂದಿದ್ರು ಅಲ್ಲಿಂದ ಎಲ್ಲೆಲಿಂದ್ಲು ನಾವು ಸ್ಟೂಡೆಂಟ್ಸ್ ನಾವು ಎಷ್ಛಂದ ಪ್ರ್ಯಾಕ್ಟೀಸ್ ಮಾಡಿದ್ದೆವು ನಾವು ಪ್ರ್ಯಾಕ್ಟೀಸ್ ಮಾಡಿದ್ದಲ್ಲಿ ಹೇಗೆ ಇತ್ತು ಅಂದ್ರೆ ನಾವು ಚೆಂದ ಎಲ್ಲ ಪಫಾಮನ್ಸ್ ಎಲ್ಲ ನಾವು ಚೆಂದ ಕೊಟ್ಟಿದ್ದೇವೆ ಅಲ್ಲಿ ನಮಗೆ ನೋಡೋರು ಭೀ ಅವ್ರು ಭೀ ಆಡಿಯನ್ಸ್ ಕೂಡ ಇದ್ದಿದ್ದರು ಪೇ ನಮ್ಮ ಪೇರೆಂಟ್ಸ್ ಇದ್ದಿದ್ದರು ಅಲ್ಲೆಲ್ಲ ಹೇಗಿತ್ತು ಅಂದರೆ ನಾವೆಲ್ಲ ಪಫಾಮೆನ್ಸ್ ಮಾಡಿದ್ದೆಲ್ಲ ಅವರೆಲ್ಲ ನೋಡಿ ಎಷ್ಟು ಚೆಂದ ಮಾಡಿರಿ ಇದು ಒಂದು ದೊಡ್ಡ ಇವೆಂಟ್ ಅದ ನೀವು ಪ್ರೆಸೆಂಟೇಷನ್ ಎಷ್ಟು ಚೆಂದ ಕೊಟ್ಟಿರಿ ಅಂತೆ ಎಲ್ಲ ನಮಗೆ ಹೇಳಿದ್ರು ಮತ್ತು ನಮಗೆ ಈಗ ನಾವು ಏನು ಭೀ ಆಗಲಿ ಒಂದು ಮಾಡಲು ಹೋದರು ಭೀ ನಮಗೆ ಏನೂ ಅಲ್ಲಿ ಒಂದು ದೊಡ್ಡ ಇವೆಂಟ್ ಇರ್ತಾವೆ ನಮಗೇನು ಹೆದರಿಕೆ ಆಯ್ತಿದು ಹೇಗೆ ಆಯ್ತು ಹೆಂಗೆ ಆಗ್ತದೋ ಹೆಂಗೆ ಇಲ್ಲೋ ಅಂತ ಆದರೂ ಕೂಡ ನಂಬಳಿ ಟೀಚರ್ಸ್ ಆಗಲಿ ಸರ್ಸ್ ಆಗಲಿ ಎಲ್ಲ ನಮಗೆ ಮೋಟಿವೇಟ್ ಮಾಡಿದ್ರು ಎಲ್ಲ ಹೆಂಗೆ ಇರಬೇಕು ಈ ಥರ ಮಾಡಬೇಕು ಯಾರಿಗೆ ಭೀ ನೋಡಿ ಹೆದರಬಾಡ್ದು ನಮ್ದೇನಿದೆ ನಮ್ಮ ಪಫಾಮೆನ್ಸ್ ಇರ್ತದದು ಡ್ಯಾನ್ಸ್ ಆಗಲಿ ಸಿಂಗಿಂಗ್ ಆಗಲಿ ಯಾವ್ದು ಭೀ ಸ್ಕಿಟ್ ಆಗಲಿ ನಾವು ಏನು ಭೀ ಹೋಗಿ ಅಲ್ಲಿ ಪ್ರೆಸೆಂಟ್ ಮಾಡ್ಬೋದು ಅಲ್ಲಿ ಸ್ಟೇಜಿನ ಮೇಲೆ ಒಬ್ರಿಗೆ ಏನು ಇರ್ತದೆ ಸ್ಟೇಜಿನ ಮೇಲೆ ಹೋಗೋಣ ನಮಗೆ ಹೆದರಿಕೆ ಆಯ್ತು ಹೆದರಿಕೆ ಯಾಕೆ ಐತೆ ತುಂಬ ಜನ ಅಯ್ತ ಇಷ್ಟು ಜನರು ಹರ ನಾವು ಹೇಗೆ ಮಾಡಬೇಕು ನಮಗೇನು ಹೆದರಿಕೆ ಆದಾಗ ನಾವು ನಂಬಳಿ ಮೋಟಿವೇಟ್ ಮಾಡ್ತಾರೆ ಅವ್ರಿಗೆ ನೋಡಬೇಡ್ರಿ ನೀವು ನೀವು ನೀವು ಮಾಡ್ಕೋಳ್ಳಿ ಹೆಂಗೆ ಅನಿಸ್ತದ ನಿಮಗೆ ಫೀಲ್ ಹೆಂಗ ಆಗ್ತದ ಅಂತ ಅಂದ್ರೆ ನಾವೆಲ್ಲರೂ ಹೋಗಿ ಅಲ್ಲಿ ಡ್ಯಾನ್ಸ್ ಆಗಲಿ ಡ್ಯಾನ್ಸ್ ಪಫಾಮೆನ್ಸ್ ಕೂಡ ನಾವು ಚೆಂದ ಮಾಡ್ದೆವು ಅಲ್ಲಿಯ ತೋಲ ಮ್ಯೂಸಿಕು ಅವೆಲ್ಲ ನಮಗೆ ಚೆಂದ ಹೆಪ್ಪಿ ಅನ್ನಿಸ್ತು ನಾವೆಲ್ಲ ಚೆಂದ ಮಾಡ್ದೆವು ಆಮೇಲೆ ಸಿಂಗಿಂಗ್ ಸಿಂಗಿಂಗ್ ಭೀ ಆಯ್ತು ಸಿಂಗಿಂಗ್ ಅವ್ರ ಬಿ ಚೆಂದ ಹಾಡಿದರು ಮೈಕ್ ಸಿಸ್ಟಮ್ ಎಲ್ಲ ಚೆಂದ ಇತ್ತು ಅಲ್ಲಿ ಸೌಂಡ್ ಸಿಸ್ಟಮ್ ಕೂಡ ಚೆಂದ ಇತ್ತು ಆಮೇಲೆ ಸ್ಕಿಟ್ ಆಗಲಿ ಅವ್ರದು ಕಾಸ್ಟ್ಯೂಮ್ಸು ಅವೆಲ್ಲ ಚೆಂದ ಇತ್ತು ಎಲ್ಲರು ಆಡಿಯನ್ಸ್ ಬಂದಿದೋವ್ರು ಮತ್ತು ನಂದು ತಂದೆ ತಾಯಿ ಅಕ್ಕ ಅಣ್ಣ ತಂಗಿ ತಮ್ಮ ಅವರೆಲ್ಲ ಬಂದಿರು ಅವ್ರಿಗೆ ಭೀ ಚಂದ ಅನ್ನಿಸ್ತು ಈಗ ನೋಡಿದ್ರೆ ಈಗ ನಾವು ಅಲ್ಲಿ ಒಂದು ದೊಡ್ಡ ಇವೆಂಟ್ ನಡಿಲತ್ತದ ಅಂದ್ರೆ ಆಜು ಬಾಜುದವರು ಭೀ ಅಪ್ಪ ಎಷ್ಟೊಂದು ದೊಡ್ಡ ಇವೆಂಟ್ ಮಾಡ್ಲತ್ತಾರ ಈ ಕಾಲೇಜ್ನವ್ರು ಬೇರೆ ಕಾಲೇಜ್ನವ್ರು ಹಂಗಿಲ್ಲ ಇದು ಚೆಂದ ಮಾಡ್ಲತ್ತಾರ ಅಂತ ಅವ್ರ ಭೀ ಇವು ಒಂದೇನಂತು ಚೆಂದ ಅನ್ನಿಸ್ತು ಇನ್ನು ನಾವು ಈಗ ಚೆಂದ ಮಾಡುತ್ತಿದ್ದೇವು ಅಂದರೀಗ ಆಜು ಬಾಜು ಇದ್ದವರು ಒಂದು ಕಾಲೇಜ್ ಆಗಲಿ ಸ್ಕೂಲ್ಸ್ ಆಗಲಿ ಅವ್ರಿಗೆ ಭೀ ಏನನಿಸ್ತದೆ ನಾವು ಭೀ ಇದೆ ಈ ಥರ ಮಾಡಬೇಕು ನಮಗೆ ಭೀ ಹಿಂಗೆ ಚಂದ ಅನಿಸ್ತದೆ ನಮ್ಮ ಕಾಲೇಜ್ ಭೀ ಒಂದು ಚೆಂದ ಹೆಸ್ರು ಬರ್ತದೆ ಅಂತ ಅವ್ರಿಗೆ ಇರ್ತದೆ ಈಗ ನಾವು ನಾವೇನು ಈಗ ನಾವು ಭೀ ಮಾಡ್ದೇವು ಅಂದರೆ ಬೇರೆಯವ್ರಿಗೆ ಭೀ ಒಂದು ಧೈರ್ಯ ಬರ್ತದೆ ಹಾಂ ನಾವು ಭೀ ಮಾಡಬೇಕು ಅಂತ ಇರ್ತದೆ ರಿ ಅಲ್ಲೆಲ್ಲ ಹೋಗಿದ್ದು ತೋಲ್ ಚೆಂದ ಆಯ್ತು ಎಲ್ಲರು ಚಂದ ಪಫಾಮೆನ್ಸ್ ಕೊಟ್ಟರು ಎಲ್ಲ ಚೆಂದ ನಡೀತು